ಹಲೋ

ಆಂ ಹೌದು ನೋಡಿರಿ ಹ್ಞೂ ಇದೆ ನೋಡಿರಿ ಮೋತಿಚೂರ್ ಐತ್ರೀ ಮತ್ತು ಕೊಬ್ಬರಿ ಮಿಠಾಯಿ ಐತ್ರೀ ಮತ್ತು ಇದು ಏನು ರೀ ಬೇಸನ್ ಉಂಡೆ ಐತ್ರೀ ರವೆ ಉಂಡೆ ಐತ್ರೀ ಮತ್ತು ಇದು ರೀ ಏನದು ಕೇಕ್ ಐತಿ ನಿಮಗೆ ಜಿಲೇಬಿ ಐತಿ ಹಾಂ ಐತ್ರೀ ಐತ್ರೀ ಧಾರ್ವಾಡ ಪೇಡನೂ ಐತ್ರೀ ನಿಮ್ಗೆ ಜಿಲೇಬಿ ಐತ್ರೀ ಕೆ ಜಿಗೆ ನೂರ ನಲ್ವತ್ತು ರೂಪಾಯಿ ಐತ್ರೀ ಧಾರ್ವಾಡ ಪೇಡ ಏಳ್ನೂರ ಐವತ್ತು ರೂಪಾಯಿ ಐತ್ರೀ ಅದು ಕೆಜಿಗೆ ಅದು ಡಿಮಾಂಡ್ ಜಾಸ್ತಿ ಐತಲ್ರಿ ಧಾರ್ವಾಡ ಪೇಡದ್ದು ಬೇಕು ರೀ ನಿಮ್ಗೆ ಹ್ಞೂ ಎರಡು ಕೆ ಜಿಗೆ ಮುನ್ನೂರು ರೂಪಾಯಿ ಆಗತ್ ರೀ ಜಿಲೇಬಿ ಆದ್ರೆ ಧಾರ್ವಾಡ ಪೇಡ ಆದ್ರೆ ಎರಡುನೂರ ಐವತ್ತು ರೂಪಾಯಿ ಕೆ ಜಿ ಆಂ ಎರಡು ಕೆ ಜಿಗೆ ಅಂದ್ರೆ ಐದ್ನೂರು ರೂಪಾಯಿ ಆಗ್ತೈತೆ ರೀ ಅದು ಕಡಿಮೆ ಆಗತ್ ನೋಡಿರಿ ಏಳ್ನೂರ ಎಂಬತ್ತು ರೂಪಾಯಿ ಎರಡು ಕೆ ಜಿಗೆ

ರವೆ ಉಂಡೆ ಅದು ತೊಂಬತ್ತು ರೂಪಾಯಿ ಕೆ ಜಿ ಆಗತ್ ರೀ ಅದು ಕಡ್ಮೆ ಆಗ್ತೈತೆ ನೋಡಿರಿ ನಿಮ್ಗೆ ಸ್ವೀಟ ನೋಡಿ ಹಾಕ್ತೀವ್ ಬನ್ರಿ ನೀವು ನೀವು ಅಂಗ್ಡಿಗಾರು ಬರ್ರಿ ನಮ್ಮ ಅಂಗ್ಡಿಗೆ ಬರ್ರಿ ನೀವು ನೋಡಿ ಕೊಡ್ತೇವೆ ನಾವು ಹ್ಞೂ ಆಯ್ತು ಆಯ್ತು ಕೊಡ್ತೇವೆ ರೀ ನಾವು ನೋಡಿ ಕೊಡ್ತೇವೆ ರೀ ಹ್ಞೂ ಬನ್ರಿ ಧಾರ್ವಾಡ ಪೇಡಾನ ಕೊಡ್ತೇವೆ ರೀ ಕೇಕು ಕೊಡ್ತೇವೆ ರೀ ಎಷ್ಟು ವರ್ಷದ್ದು ಐತೆ ಹೇಳ್ರಿ ಅಷ್ಟು ಇದನ್ನ ಮಾಡಿ ಕೊಡ್ತೇವೆ ನಾವು

ಆಯ್ತು ತೊಗೋಳ್ರಿ ಮಾಡ್ತೇನೆ ಹ್ಞೂ ಬರಕ್ಕೆ ಹತ್ತೇರೇನು ರೀ ಮತ್ತೆ ಮತ್ತೇನು ಅವಲಕ್ಕಿ ಗಿವಲಕ್ಕಿ ಬೇಕೇನ್ ರೀ ಹ್ಞೂ ಆಯ್ತು ಆಯಿತು ಬನ್ರಿ ನೀವು ಕೊಡ್ತೇವೆ ನಾವು ಆಂ ಬನ್ರಿ ಬರ್ರಿ ಹ್ಞೂ